ನನ್ನ ನೆಚ್ಚಿನ ಆಹಾರ ಹೇಳ್ತಾ ಹೋದರೆ ಅದ್ರ ಲಿಸ್ಟೇ ತುಂಬ ದೊಡ್ಡದಾಗಿದೆ ಈಗ ಹೇಳಬೇಕೂಂದ್ರೆ ನನಗೆ ತುಂಬ ಇಷ್ಟವಾಗಿರತಕ್ಕಂಥದ್ದು ರಾಗಿ ಮುದ್ದೆ ಹಾಗೂ ಸೊಪ್ಪಿನ ಸಾರು ಇದು ನಮ್ಮ ಅಜ್ಜಿ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದರು ಬಾಲ್ಯದಲ್ಲಿ ಅವಾಗ ನನಗೆ ಯಾವಾಗ್ಲು ನಿನ್ಗೆ ಏನು ಬೇಕು ಅಂತ ಕೇಳಿದಾಗ ನಾನು ಮುದ್ದೆ ಸೊಪ್ಪಿನ ಸಾರು ಅಂತ ಹೇಳ್ತಾ ಇದ್ದೆ ಜೊತೆಗೆ ಅನ್ನನೂ ಊಟ ಮಾಡ್ತಾ ಇದ್ದೆ ತುಂಬ ಚೆನ್ನಾಗಿ ಊಟ ಮಾಡ್ತಾ ಇದ್ದೆ ನಮ್ಮ ಅಜ್ಜಿ ಮಾಡೋವ್ರು ಅಂದರೆ ಹಸಿಮೆಣ್ಸಿನ್ಕಾಯ್ ಹಾಕಿ ಸೊಪ್ಪಿನ ಸಾರು ಮಾಡಿದ್ರೆ ಅದು ತುಂಬ ನನಗೆ ಇಷ್ಟವಾಗಿರ್ತಕ್ಕಂಥದ್ದು ತುಂಬ ಇಷ್ಟಪಟ್ಟು ತಿನ್ನುತ್ತಾಯಿದ್ದೆ ಆ ಸಾರು ಮರುದಿನ ಇದ್ದರೂ ಸಮೇತ ಮರು ಹಿಂದಿನ ದಿನದ್ದು ಅಂತ ಅಂದುಕೊಳ್ದೆಲೇ ತುಂಬ ಇಷ್ಟಪಟ್ಟು ರುಚಿ ರುಚಿಯಾಗಿ ಮಾಡಿರತಕ್ಕಂಥ ನನ್ನ ಅಜ್ಜಿ ಮಾಡಿರತಕ್ಕಂಥ ಸೊಪ್ಪಿನ ಸಾರು ಮುದ್ದೇನ ನಾನು ತುಂಬ ಚೆನ್ನಾಗಿ ತಿಂತೇನೆ ಅದ್ರ ಜೊತೆಗೇ ನನಗೆ ಇಷ್ಟವಾದ ಆಹಾರ ಅಂತಂದಾಗ ನಾನು ಸ್ವೀಟಲ್ಲಿ ಜಹಾಂಗೀರನ್ನು ತುಂಬ ಇಷ್ಟಪಡ್ತೇನೆ ನಮ್ಮ ತಾತ ಅವರು ಕೆಲಸಕ್ಕೆ ಹೋಗಬೇಕಾದ್ರೆ ಚಿತ್ರದುರ್ಗಕ್ಕೆ ಬರಬೇಕಿತ್ತು ಆಗ ನಾನು ಪ್ರತಿ ದಿನ ಹೇಳ್ತಾಯಿದ್ದೆ ತಾತಾ ನೀನು ನನಗೆ ಜಹಾಂಗೀರನ್ನ ತೊಗೊಂಡ್ಬಾ ಅಂತ ಹೇಳಿ ಹೇಳತಕ್ಕಂಥ ಸಂದರ್ಭದಲ್ಲಿ ನನ್ನ ಅಜ್ಜಿ ಬೈತಾಳೆ ಅಂತೇಳಿ ನಾನು ಮನೆಯಿಂದ ಹೊರಗಡೆ ಬಂದು ಅವರಿಗೆ ತುಂಬ ನಿಧಾನವಾಗಿ ಮೆಲ್ಲನೆ ಹೇಳ್ತಾಯಿದ್ದೆ ನನಗೆ ಜಹಾಂಗೀರನ್ನ ತೊಗೊಂಡ್ಬಾ ಅಂತ ಹೇಳಿ ಅವರು ಪ್ರತಿ ದಿವಸ ನನಗೆ ನನಗಾಗಿ ಜಹಾಂಗೀರನ್ನ ಕ ಚಿತ್ರದುರ್ಗದ ಕಾಂತಿ ಸ್ವೀಟ್ ಸ್ಟಾಲು ಆ ಬೇಕ್ರಿಯಿಂದ ತಂದರೆ ತುಂಬ ರುಚಿಕ್ವಾಗಿ ಇರತಕ್ಕಂತಹ ರುಚಿಕರವಾಗಿರತಕ್ಕಂತಹ ಜಹಾಂಗೀರು ಅಲ್ಲಿ ತಯಾರಿ ಮಾಡ್ತಾರೆ ಆ ಜಹಾಂಗೀರನ್ನ ತಿನ್ನೋದೇ ಒಂದು ಸವಿಯಾ ಅಂತ ಹೇಳ್ಬೋದು ನನಗೆ ಇಷ್ಟವಾದ ಒಂದು ಸ್ವೀಟು ಅಂತಂದರೆ ಕಾಂತಿ ಸ್ವೀಟ್ ಸ್ಟಾಲ್ನ ಜಹಾಂಗೀರ್ ಅಂತ ಹೇಳ್ಬೋದು ಅದನ್ನು ನಾನು ಪ್ರತಿ ದಿವಸ ಚಿಕ್ಕಂದಿನಿಂದಲೂ ಈಗಿನವರ್ಗೂ ಸಮೇತ ಇತ್ತೀಚೆಗೆ ನಾನು ನನ್ನ ಬರ್ತ್ಡೇಗಳಲ್ಲಿ ನನ್ನ ತಂದೆಯವರು ಮ ಸಮೇತ ಇಷ್ಟಪಟ್ಟು ಅಲ್ಲಿಂದಲೇ ನನಗೆ ಹಾರ್ಡ್ರ್ ಮಾಡಿ ತೊಗೊಂಬಂದು ಕೊಡ್ತಾರೆ ಅದನ್ನು ನಾನು ತುಂಬ ಚೆನ್ನಾಗಿ ತುಂಬ ಖುಷಿಯಾಗಿ ಅದನ್ನು ತಿನ್ನುತ್ತಾ ಹೋಗ್ತೀನಿ ಹಾಗಾಗಿ ನನಗೆ ಇಷ್ಟವಾದ ಆಹಾರ ಮುದ್ದೆ ಸೊಪ್ಪಿನ ಸಾರು ಹಾಗೂ ಜಹಾಂಗೀರ್ ಧನ್ಯವಾದಗಳು